ನಮ್ಮೂರಲ್ಲಿ ಮಣ್ಣು ಸಸ್ಯಗಳಿಗೆ ಮಣ್ಣು ಅಂತ ಅಂದ್ರೆ ವಿಧ ವಿಧವಾದ ಮಣ್ಣು ವಿಧ ವಿಧ ಮಣ್ಣಿನಿಂದ ಅಂದರೆ ನಮ್ಮೂರಲ್ಲಿರೋದು ಎರಡು ಥರ ಮಣ್ಣೇನೋ ಐತೆ ಅಂದರೆ ಕೆಂಪು ಮಣ್ಣು ಕಪ್ಪು ಮಣ್ಣು ಅಂತ ಅಂದ್ರೆ ಎರಡು ಮಿಕ್ಸಾಗಿ ಇರುವಂಥ ಮಣ್ಣು ಇದೆ ಅಂದರೆ ಗದ್ದೆಗಳಲ್ಲಿ ಅಂತ ಅಂದ್ರೆ ಈವಾಗ ನಾವು ಕೆಂಪು ಮತ್ತು ಕಪ್ಪು ಮಣ್ಣು ಮಿಶ್ರಿತವಾದ ಮಣ್ಣನ್ನು ಮಣ್ಣಿದೆ ಅಂದರೆ ನಮ್ಮ ಊರಿನ ಗದ್ದೆಗಳಲ್ಲಿ ಈ ಥರ ಮಣ್ಣಿದೆ ಅದಕ್ಕೆ ನಾವು ಯಾವುದೇ ಅಂದರೆ ಪಾಯಸನ್ನ ಗೊಬ್ಬರಗಳು ಅಂದರೆ ಅಂಗ್ಡಿಲಿ ಮಾರ್ತಾರಲ್ಲ ಅಡ್ವರ್ಟೈಸ್ಮೆಂಟಲ್ಲೆಲ್ಲ ಅಂದರೆ ಜಾಹೀರಾತುಗಳಲ್ಲೆಲ್ಲ ಬರುತ್ತಲ್ಲ ಆ ಥರ ವಿಷಕಾರಿಯಾದ ಹುಳಗಳು ಸಾಯಲಿಕ್ಕೆ ಸಸ್ಯ ಸಸ್ಯಗಳ ಸಸ್ಯಗಳನ್ನ ತಿನ್ನಲಿಕ್ಕೆ ಬರುತ್ತಲ್ಲ ಹುಳುಗಳು ಅದನ್ನೆಲ್ಲ ಸಾಯಿಸೋಕ್ಕೆ ನಾವು ವಿಷಕಾರಿಯಾದ ಗೊಬ್ಬರನ ಮಾತ್ರ ಉಪಯೋಗ್ಸೋಲ್ಲ ನಾವು ಹಳ್ಳಿಯವರಾದ್ದರಿಂದ ಹಳ್ಳಿಯವರಾದ್ದರಿಂದ ಹಸುವಿನ ಗೊಬ್ಬರ ನಾಟಿ ಹಸುವಿನ ಗೊಬ್ಬರ ಅಂದರೆ ಹಸ್ ಹಳ್ಳಿಗಳಲ್ಲಿ ಹಸುಗಳಿರುತ್ತಲ್ವ ಆ ಗೊಬ್ಬರನೇ ನಾವು ಗದ್ದೆಗೆ ಚೆಲ್ಲೋದು ಆವಾಗದು ನ್ಯಾಚುರಲ್ಲಾಗಿ ಅಂದರೆ ನಮಗೆ ಆ ಸಸ್ಯದಿಂದ ಬಂದಂಥ ಆಹಾರ ಆಹಾರಗಳನ್ನು ಆಹಾರಗಳು ಅಂದರೆ ಭತ್ತ ರಾಗಿ ಜೋಳ ಕಬ್ಬು ಯಾವುದೇ ಆದ್ರೂ ನಾವು ಪಾಯ್ಸನ್ ವಿಷಕಾರಿಯಾದಂಥ ಗೊಬ್ಬರಗಳನ್ನು ಹಾಕೋದೆ ಇಲ್ಲ ನಾವು ನ್ಯಾಚುರಲ್ಲಾಗಿಯೇ ಪ್ಯೂರಾದಂಥ ಹಸುವಿನ ಗೊಬ್ಬರ ಅಂದರೆ ಹಸುವಿನ ಗೊಬ್ಬರ ಅಂದರೆ ಸಗಣಿ ಅದ್ರಿಂದಲೇ ನಾವು ಗೊಬ್ಬರವನ್ನು ತಯಾರು ಮಾಡ್ತಾರೆ ನಮ್ಮ ಹಳ್ಳಿಗಳಲ್ಲಿ ಜನಗಳು ಅದನ್ನೇ ಹಾಕೋದು ಆವಾಗ ಗಿಡ ಚೆನ್ನಾಗೂ ಬೆಳೆಯುತ್ತೆ ಮನುಷ್ಯನಿಗೆ ಅಂದರೆ ಆ ಊಟ ಆ ಗಿಡದಿಂದ ಬಂದಂತಹ ಆ ಅನ್ನ ಏನು ನಾವು ತಿಂತೀವಿ ಅದರಿಂದ ಅದರಲ್ಲಿ ಯಾವುದೇ ವಿಷ ಇರೋಲ್ಲ ಆಮೇಲೆ ನಮ್ಮ ಮನುಷ್ಯನ್ಗೆ ಆಹಾರದಿಂದ ಶಕ್ತಿ ಆದರೆ ಈ ಕಾಲದಲ್ಲಿ ವಿಷಕಾರಿಯಾದಂತಹ ಔಷಧಿಯೆಲ್ಲ ಹೊಡ್ದು ಹೊಡ್ದು ಅದು ಬೇಗ ಬೆಳವಣಿಗೆಯಾಗುತ್ತೆ ಅಂದರೆ ನಾವು ಮಾಡೋದು ಹಳ್ಳಿ ಜನಗಳು ಅದು ನಿಧಾನ ಆದ್ರೂ ಬೆಳೆಯೋದು ನಿಧಾನ ಆದ್ರೂ ಅದರಲ್ಲಿ ಯಾವುದೇ ಕೆಮಿಕಲ್ಸು ಮಿಶ್ರಿತ ಆಗಿರೋಲ್ಲ ಆದರೆ ಪೇಟೆ ಜನಾಂಗದವರು ಏನು ಮಾಡ್ತಾರೆ ಅಂದರೆ ಬೇಗ ಬೇಗ ಫಲ ಕೊಡಲಿ ಅದು ಬೇಗ ಬೇಗ ಬೆಳೀಲಿ ಬೇಗ ಬೇಗ ಮಾರಾಟ ಮಾಡೋಣ ದುಡ್ಡು ಬರುತ್ತೆ ಅಂತ ಆ ಆಸೆಗಳಿಗೆ ಇದ್ಮಾಡಿಬಿಟ್ಟು ಅವ್ರೇನು ಮಾಡ್ತಾರೆ ಅಂತ ಅಂದ್ರೆ ಕೆಮಿಕಲ್ಸ್ನ್ನೆಲ್ಲ ಯೂಸ್ ಮಾಡಿ ಹಾಕ್ತಾರೆ ಆವಾಗ ಏನಾಗುತ್ತೆ ಆ ಗಿಡ ಹುಳುಗಳೆಲ್ಲ ಸತ್ತೋಗಿ ಗಿಡ ಚೆನ್ನಾಗಿ ಬೆಳೆಯುತ್ತೆ ಆವಾಗ ಅವರು ಮಾರಿದಾಗ ಅದು ನೋಡೋಕ್ಕಷ್ಟೇ ಚೆನ್ನಾಗಿರುತ್ತೆ ಅಷ್ಟೇ ಆದರೆ ಅದೇನು ಅಂತ ಶಕ್ತಿ ಕೊಡೋಲ್ಲ ನಾವು ಹಳ್ಳಿಲಿ ಏನು ಬೆಳೆದಿರ್ತೀವಿ ಜನಗಳು ರೈತರು ಏನು ಬೆಳೆದಿರ್ತಾರೆ ಅದನ್ನೇ ಅದೇ ಮನುಷ್ಯನಿಗೆ ಶಕ್ತಿ ಕೊಡುವಂಥದ್ದು ಈಗ ಟೊಮೊಟೋ ಬದನೆಕಾಯಿ ಆಮೇಲೆ ತರ್ಕಾರಿಗಳನ್ನೆಲ್ಲ ನಾವು ಬೆಳಿತಾಯಿರ್ತೀವಿ ನೋಡಿ ಆ ಟೊಮೊಟೋ ಗಿಡ ಅಂದರೆ ಈ ಥರ ತರಕಾರಿ ಗಿಡಕ್ಕೆಲ್ಲ ಅವರು ಪೇಟೆ ಜನಾಂಗದವ್ರೇನು ಮಾಡ್ತಾರೆ ಅಂದರೆ ಹೆವಿ ಅಂದರೆ ಹೆಚ್ಚು ಹೆಚ್ಚು ಅಲ್ಲಿ ಅದು ತರಕಾರಿಗಳಾಗಿರೋದ್ರಿಂದ ಹುಳುಗಳು ಆ ಟೊಮೆಟೋ ಹಣ್ಣು ಬದನೆಕಾಯಿ ಇವನ್ನೆಲ್ಲ ತಿನ್ನೋಕ್ಕೆ ಹುಳುಗಳು ಉತ್ಪತ್ತಿಯಾಗಿ ಬಂದ್ಬಿಡ್ತವೆ ಅದಕ್ಕೇನು ಮಾಡ್ತಾರೆ ಮನುಷ್ಯರು ವಿಷಕಾರಿಯಾದಂತಹ ಕೆಮಿಕಲ್ಸ್ ಗೊಬ್ಬರವನ್ನು ಅದಕ್ಕೆ ಹಾಕ್ತಾರೆ ಆವಾಗ ಏನಾಗುತ್ತೆ ಆ ಮಣ್ಣಿನೊಳಗಡೆ ವಿಷಕಾರಿ ಗೊಬ್ಬರ ಎಲ್ಲ ಮಿಕ್ಸಾಗಿ ಮಣ್ಣು ಈ ಕಡೆ ಮಣ್ಣು ಫಲವತ್ತತೆಯನ್ನು ಕೊಡೋದನ್ನು ನಿಲ್ಲಿಸ್ಬಿಡುತ್ತೆ ಹಸುವಿನ ಗೊಬ್ಬರ ಹಾಕ್ದಷ್ಟೂ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ ಆಮೇಲೆ ಅವರು ಆ ಥರ ಪಾಯ್ಸನ್ನು ಗೊಬ್ಬರವನ್ನೆಲ್ಲ ಹಾಕ್ದಾಗ ಔಷಧಿಯೆಲ್ಲ ಒಡೆಸ್ದಾಗ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಹೊರತು ಅದರಲ್ಲಿ ಏನು ಮನುಷ್ಯನಿಗೆ ಬೇಕಾಗಿರೋ ಅಂಶ ಏನು ಪ್ರೋಟೀನ್ಸು ಏನೂ ಆಗೋಲ್ಲ ಅದಕ್ಕೆ ಹೇಳೋದು ಹಳೆ ಕಾಲದೋರು ಅಂದರೆ ಹಿಂದಿನ ಕಾಲದದಲ್ಲಿ ಹಿಂದಿನ ಕಾಲದೋರು ಏನು ಮಾಡಿದ್ದಾರೆ ಅದನ್ನೇ ನಾವು ಪಾಲನೆ ಮಾಡಬೇಕು ಅದು ಯಾವುದೇ ಆಗಿರಲಿ ಊಟ ತಿಂಡಿ ಬೆಳೆಯುವಂಥದ್ದು ಸಸ್ಯಗಳು ಈ ಥರದ್ದೆಲ್ಲ ಆಮೇಲೆ ಇನ್ನೇನಪ್ಪ ಅಂತ ಅಂದ್ರೆ ಮಣ್ಣು ಮಣ್ಣ ಮಣ್ಣಿನಲ್ಲಿ ಮಣ್ಣು ಅಂತ ಅಂದ್ರೆ ಈವಾಗ ಬದನೆಕಾಯಿ ಟೊಮೆಟೋ ಈ ಹಣ್ಣನ್ನೆಲ್ಲ ಮಣ್ಣಲ್ಲಿ ಬೆಳಿತಾಯಿರ್ತೀವಿ ಅಲ್ವ ಆವಾಗ ಅಲ್ಲಿ ಅದರಲ್ಲೆಲ್ಲ ಅಂದರೆ ಆ ಹಣ್ಣು ತಿನ್ನೋಕ್ಕೆ ಹುಳುಗಳು ಬರ್ತಾವೆ ಅಲ್ವ ಆ ಹುಳುಗಳು ಆ ಹುಳುಗಳಿಂದ ಏನು ಅಂದರೆ ಆ ಹುಳುಗಳಿಂದ ಅಂದರೆ ಆ ಹುಳುಗಳನ್ನು ನಾವು ಸಾಯಿಸೋಕ್ಕೋಸ್ಕರ ವಿಷಕಾರಿ ಅದನ್ನು ಅಂದರೆ ನಾವು ಆ ಹುಳುಗಳು ಸಾಯಿಸೋಕ್ಕೋಸ್ಕರ ಮಾಡ್ತೀವಿ ಅಷ್ಟೇ ಹುಳು ಸಾಯುತ್ತೆ ಆದರೆ ನಮ್ಮ ದೇಹಕ್ಕೆ ಎಫೆಕ್ಟು ಜಾಸ್ತಿಯಾಗುತ್ತೆ ನಾವು ಏನೇ ಮಾಡಬೇಕಾದ್ರೂ ಮಣ್ಣಿಗೆ ಏನು ಪಾಯ್ಸನ್ ಹಾಕ್ಬಾರ್ದು ನಾವು ನ್ಯಾಚುರಲ್ಲಾಗಿ ಇರಬೇಕು